ಹಲೋ ನಾನು ರೇಖಾ ಅಂತ ಮಾತಾಡ್ತಿರೋದು ಇದು ಸಂಜೀವಿನಿ ಆರೋಗ್ಯ ಕೇಂದ್ರನಾ ಮೇಡಮ್ ಮೇಡಮ್ ಆ್ಯಕ್ಚುಲಿ ನಮಗೆ ಒಂದು ಸ್ವಲ್ಪ ಮಾ ಆರೋಗ್ಯದ ಬಗ್ಗೆ ಮಾಹಿ ಆರೋಗ್ಯ ಕೇಂದ್ರಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತು ಮೇಡಮ್ ಅದಕ್ಕೆ ನಾವು ಕಾಲ್ ಮಾಡಿದ್ವಿ ಇದು ನಮಗೆ ಮಾಹಿತಿ ಈ ಥರ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಹುಡುಕ್ತಾ ಇದ್ದೆ ಆವಾಗ ಇದು ನನಗೆ ಸಂಜೀವಿನಿ ಆರೋಗ್ಯ ಕೇಂದ್ರದ ಬಗ್ಗೆ ಗೊತ್ತಾಯಿತು ಅದಕ್ಕೆ ಕಾಲ್ ಮಾಡಿದ್ದೆ ಮೇಡಮ್ ನಾನು ಏನೆಂದರೆ ಈಗ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪರಿಗೆ ಸ್ವಲ್ಪ ಇದು ಹೃದಯದ ಸಮಸ್ಯೆಯಿದೆ ಮೇಡಮ್ ಅದಕ್ಕೋಸ್ಕರ ಅವರಿಗೆ ಒಂದು ಒಳ್ಳೆಯ ಆಸ್ಪತ್ರೆಗೆ ತೋರಿಸಬೇಕು ಅಂತ ಹೇಳಿ ನಾವೆಲ್ಲರೂ ಕುಟುಂಬದವರು ನಿರ್ಧಾರ ಮಾಡಿದ್ದೇವೆ ಅದಕ್ಕೆ ನಾವು ಹುಬ್ಬಳ್ಳಿಯಿಂದ ಮಾತಾಡ್ತಿರೋದು ಇಲ್ಲಿ ಅಷ್ಟು ಚೆನ್ನಾಗಿ ಯಾವುದು ಇಲ್ಲ ಬೆಂಗಳೂರಲ್ಲಿ ಯಾವುದಾದರೂ ಚೆನ್ನಾಗಿರೋದು ಆರೋಗ್ಯ ಇದು ಹೃದಯಕ್ಕೆ ಸಂಬಂಧಪಟ್ಟ ಆಸ್ಪತ್ರೆಯಿದ್ದರೆ ನಮಗೊಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ ಮೇಡಮ್ ಅಲ್ಲಿದರ ಬಗ್ಗೆ ಮೇಡಮ್ ಒಂದು ನಿಮಿಷ ಮೇಡಮ್ ಆ್ಯಕ್ಚುಲಿ ಅಷ್ಟು ನಮಗೆ ದೊಡ್ಡ ಆಸ್ಪತ್ರೆ ಏನು ಬೇಡ ಮೇಡಮ್ ಯಾಕೆಂದರೆ ನಾವು ಅಷ್ಟು ನಮ್ಮದು ಫೈನಾನ್ಷಿಯಲಿ ಅಷ್ಟು ನಾವು ಬಹಳ ಇದೇನಿಲ್ಲ ಮೇಡಮ್ ಅದಕ್ಕೆ ನಮಗೆ ಸ್ವಲ್ಪ ಖರ್ಚಿರೋದು ಅದರಲ್ಲೇ ಚೆನ್ನಾಗಿ ಅವರ ಟ್ರೀಟ್ಮೆಂಟ್ ಕೊಡಬೇಕು ಅಂಥ ನಮ್ಮ ಆಸ್ಪತ್ರೆಯನ್ನು ನಾವು ನೋಡ್ತಾ ಇದ್ದೀವಿ ಮೇಡಮ್ ಅದಕ್ಕೆ ಅಂಥವೇ ಯಾವುದಾದರೂ ಆಸ್ಪತ್ರೆಗಳಿದ್ದರೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಮೇಡಮ್ ಹಾಂ ಹೌದು ಮೇಡಮ್ ಹೌದು

ಓಕೆ ಅವರಿಗೆ ಇದು ತೆರೆದ ಹೃ ತೆರೆದ ಹೃದಯದ ಸಮಸ್ಯೆ ಇದೆ ಮೇಡಮ್ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಆಸ್ಪತ್ರೆ ಯಾವುದಿದ್ದರೆ ಹೇಳಿ ಮೇಡಮ್ ಹೌದು ಮೇಡಮ್ ಹೌದು ಹೌದು ಮೇಡಮ್ ಕೇಳಿದ್ದೀನಿ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಮೇಡಮ್ ಇಲ್ಲೆಲ್ಲ ಗೌರ್ಮೆಂಟದ್ದು ಕಾರ್ಡ್ ಎಲ್ಲ ನಡಿಯುತ್ತಾ ಮೇಡಮ್ ಇಲ್ಲಿ ಆರೋಗ್ಯದ ಆರೋಗ್ಯ ಭಾಗ್ಯ ಆ ಥರ ನಮ್ಮ ಹತ್ರ ಒಂದಿಷ್ಟು ಗೌರ್ಮೆಂಟದ್ದು ಸ್ಕೀಮ್ ಮಾಡಿರೋ ಕಾರ್ಡ್ಸ್ ಇದೆ ಅಂದರೆ ನಮಗೆ ಸ್ವಲ್ಪ ದುಡ್ಡು ಕಡಿಮೆ ಆಗತ್ತಲ್ಲ ಅಲ್ಲಿ ಖರ್ಚೆಲ್ಲ ಕಡಿಮೆ ಆಗತ್ತಲ್ಲ ಆ ರೀತಿ ಎಲ್ಲ ಇವೆಲ್ಲ ಆ ರೀತಿ ಆಸ್ಪತ್ರೆಗಳೇನ

ಓಕೆ ಮೇಡಮ್ ಧನ್ಯವಾದಗಳು ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಇನ್ನೊಂದು ಸಹಾಯ ಮಾಡಿ ಮೇಡಮ್ ಇವೆಲ್ಲಾನು ಏನು ಅಡ್ರೆಸ್ ಇದೆ ಅಲ್ವಾ ಒಂದು ಸ್ವಲ್ಪ ಈ ನಮ್ಮ ನಂಬರಿಗೆ ಒಂದು ಮೆಸೇಜ್ ಹಾಕಿ ಸೊ ಇದರಿಂದ ನಾವು ಅಡ್ರೆಸ್ ತಗೊಂಡು ಅಲ್ಲಿ ಹೋಗಿ ಅವರಿಗೆ ಭೇಟಿ ಮಾಡಿ ಎಲ್ಲಾನು ನಾವು ಸರಿಯಾಗಿ ಮಾಡಿಕೊಂಡು ಬರ್ತೀವಿ ಮೇಡಮ್ ಆಯಿತಾ ಧನ್ಯವಾದಗಳು ಮೇಡಮ್ ಹಾಂ ಆಯಿತು ಮೇಡಮ್ ಧನ್ಯವಾದಗಳು